ಕೊತಂಬರಿ ಕೊತಂಬ್ರಿಗೆ ನಾವೂ ಹಾಕ್ತಿವಿ ಹಾಕಿದಾಗ ಬಿಸಿಲಿಗೆ ತಡ್ಕಾಣೋದಿಲ್ಲ ಬಿಸಿಲಿಗೆ ಇದಾಗುತ್ತೆ ಮತ್ತತು ಈ ಟಮಾಟೆ ಟಮಾಟೆ ಹಾಕಿದರೆ ಬಿಸಿಲಿಗೆ ಇದಾಗುತ್ತೆ ನೀರು ಕಟ್ಟಿದರು ಕೂಡ ಸ್ವಲ್ಪ ಬಿಸ್ಲೆನ ಜಾಸ್ತಿಆಯಿತಂದರೆ ಬಿಸಿಲಿಗೆ ಅದಾಗುತ್ತೆ ಮಳೆಗೆ ಮಳೆಗೆ ಇದಾಗುತ್ತೆ ಮಳೆಗೆ ಟಮಾಟೆ ಬದ್ನೆಕಾಯಿ ಈರುಳ್ಳಿ ಮತ್ತು ಅದು ಎಲ್ಲ ಯಾಕಂದರೆ ಇವು ಈರುಳ್ಳಿ ಎಲ್ಲ ಇವೆಲ್ಲ ಬಿಸಿಲಿಗು ತಡ್ಕಳೋದಿಲ್ಲ ಬಿಸಿಲಿಗೆ ಗೊಬ್ಬರ ಉಪ್ಪು ಉಪ್ಪು ಅವೆಲ್ಲ ಹಾಕ್ತಿವಿ ಹಾಕಿದ್ರೂ ಸ್ವಲ್ಪ್ ಬಿಸಿಲಿಗೆ ತಡ್ಕಳೋದಿಲ್ಲ ಬಿಸಿಲಿಗೆ ಯಾಕಂದರೆ ನಮ್ಮವು ಏನಿದೆ ಇದು ಆ ಬಿಸ್ಲಿಗೆ ಆದಾಗ ತಾ ಕಾ ಬಿಸ್ಲು ಕಾವಿಗೆ ಅವೆಲ್ಲ ಇದೆ ಇದನ್ನು ಇದಾಗಿ ಬಿಡುತ್ತೆ ಒಣಗಿಬಿಡ್ತಾವ ಒಣಗಿದಾಗೆ ನಾವು ಅದನ್ನುಒಣಗಿದಾಗೆ ಅದನ್ನು ಮತ್ತು ಕಿಳ್ತೀವಿ ಒಣಗೋಗಿಬಿಡ್ತಲ್ಲ ಒಣಗೊದಾಗ ಅದನ್ನು ಕಿತ್ತು ಮತ್ತು ಇದು ಮಾಡ್ತೀವಿ ಯಾವುದು ಅದನ್ನ ಕಿತ್ತು ಮತು ಅದನ್ನು ಬೇರೆ ನೆಡ್ತಿವಿ ಬೇರೆ ನೆಡ್ತಿವಿ ಯಾಕಂದರೆ ಅವು ಮತ್ತು ಬೇರೆ ಹಾಕ್ತಿವಿ ಪಾತ್ರೆ ಮಾಡಿ ಅವೆಲ್ಲ ಮತ್ತು ಮ ಪಾತ್ರೆ ಮಾಡ್ಬೇಕು ಅವನ್ನೆಲ್ಲ ಒಂಥರ ಇದು ಮಾಡ್ಕಂಡು ಮಡಿ ಟೈಪ್ ಮಾಡ್ಕಂಡು ಮಡಿ ಟೈಪ್ ಮಾಡ್ಕಂಡು ಮತ್ತು ಹಾಕ್ತಿವಿ ಮತ್ತು ಹಾಕಿದಾಗೆ ಅವು ಮತ್ತು ಮತ್ತು ಪಲ್ಯ ಅವೆಲ್ಲ ಹಾಕಿರ್ತೀವಲ್ಲ ಮತ್ತು ಬರ್ತೆ ಮತ್ತು ಬಂದಾಗ ಮತ್ತು ಏನನ ನಾವು ಕರ್ಟೈಮ್ ಬಿಟ್ಟಾದ ಮೇಲೆ ನೀರು ಕಟ್ಬೇಕು ನೀರು ಕಟ್ಬೇಕು ಅದಕ್ಕೆ ಎಣ್ಣೆ ಹೊಡಿಬೇಕು ಅದಕ್ಕೆ ಇದು ಮಾಡ್ಬೇಕು ಉಪ್ಪು ವಗಿಬೇಕು ಇದು ಮಾಡ್ಬೇಕು ಟಮಾಟೆ ಸ್ವಲ್ಪ್ ಸ್ವಲ್ಪ್ ರೋಗ ಬಿಳ್ತಾವ ರೋಗ ರೋಗ ಭಾಳ ಬೀಳ್ತವೆ ರೋಗ ಬಿದ್ದಾಗ ಅವ್ಕೆ ನಾವು ರೋಗ ಬಿದ್ದಾಗೆ ಮತ್ತು ಆವ್ಕು ಎಣ್ಣೆ ತರ್ಬೇಕು ಎಣ್ಣೆ ತಂದು ಅದನ್ನು ಹೊಡಿಬೇಕು ಎಣ್ಣೆ ಅದನ್ನು ಎಣ್ಣೆ ಹೊಡ್ದಾಗ ಇದು ಮಾಡ್ತೀವಿ ಮತ್ತು ಟಮಾಟೆ ಬದನೇಕಾಯಿ ಈರುಳ್ಳಿ ಮತ್ತು ಇವು ಯಾವು ಇವುಕ್ಕೆ ಮತ್ತು ಬಾಳೆ ಗಿಡ ಬಾಳೆ ಗಿಡ ಮಳೆಗಾಲದಲ್ಲಿ ಗಾಳಿಯಲ್ಲಿ ಬೀಳುತ್ತೆ ಗಾಳಿಯಲ್ಲಿ ಬಿದ್ದು ಎಲ್ಲವೇ ಹಾಳಾಗುತ್ತೆ ನಾವು ಮತ್ತು ಅವ್ಕು ಬೇರಿಟ್ಟು ಇವು ಹಗ್ಗ ಹಗ್ಗ ತಗೊಂಡು ಕಟ್ಬೇಕು ಅವುಕೆಲ್ಲ ಇದು ಮಾಡ್ಬೇಕು ಗಿಡಗಳಿಗೆ ಅವ್ಕು ಕುಯ್ದು ಪ್ರಾಬ್ಲಮ್ಮೆ ಅವ್ಕು ಗೊಬ್ಬರ ಕಡಿಬೇಕು ಅವ್ಕು ಕಳೆ ತೆಗಿಸ್ಬೇಕು ಅದೆಲ್ಲ ಮಾಡಿಸ್ಬೇಕು ಇವೆಲ್ಲ ಮಾಡಿ ಆಮೇಲೆ ಇದು ಏನಂದರೆ ನಾವು ಬಾಳೆ ಗಿಡದಲ್ಲಿ ಬಾಳೆ ಗಿಡದಲ್ಲಿ ಮಳೆಗೂ ತಡ್ಕಳೋದಿಲ್ಲ ಬಿಸಿಲುಗಾಲಕ್ಕು ತಡ್ಕಳೋದಿಲ್ಲ ಬಿಸ್ಲುಗಾಲಕ್ಕೆ ಅದು ಇದಾಗುತ್ತೆ ಮಳೆಗಾಲಕ್ಕೂ ಬಿದ್ದು ಹಾಳಾಗುತ್ತೆ ಲಕ್ಷಾನು ಗಟ್ಟಲೆ ಹಾಳಾಗುತ್ತೆ ಅವ್ಕಲ್ಲ ಮತ್ತು ಇದು ಟಮಾಟೆ ಟಮಾಟೆ ನಾವು ಹಿಡಿತಿವಿ ಟಮಾಟೆ ಕಾವ್ಕೋ ಏನಾಗುತ್ತೆ ಅಂದರೆ ಭೇಷ್ ಬೆಳ್ದಿತಾವೆ ಬೆಳ್ದಾಗೆ ಒಣಗಿತವೇ ಮತ್ತು ಇವು ಕೂಡ ಒಣಗ್ತಾವೆ ಮತ್ತು ಇವುಯೇ ಹತ್ತಿ ಹತ್ತಿ ಹಾಕಿದ್ರೂ ಅವ್ಕು ರೋಗ ಭಾಳ ರೋಗ ಭಾಳ ರೋಗ ಬಾ ರೋಗ ಬಿದ್ದಾಗೆ ಅವು ಒಣ್ಕೋಂತ ಬರ್ತಾವೆ ಹತ್ತಿ ಒಣ್ಗಿ ಬಿಡ್ತಾವೆ ಹತ್ತಿ ಒಣಗ್ತವ ಅವ್ಕು ರೋಗಕ್ಕೆ ಹತ್ತಿ ಒಣಗ್ತವೆ ಅವ್ಕು ಎಣ್ಣೆ ಹೊಡ್ತಿವಿ ಎಣ್ಣೆ ಹೊಡೆದ್ರು ಕೂಡ ಕಂಟ್ರೊಲ್ ಆದರೆ ಕಂಟ್ರೊಲ್ ಆದ್ಯಂಗೆ ಇಲ್ಲಂದರೆ ಅವ್ಕು ಇದಾಗುತ್ತೆ ಏನಂದರೆ ಅವು ಒಣಗೋಗಿ ಬಿಡುತ್ತೆ ಪೂರಾ ಒಣಗೋಗಿ ಬಿಡುತ್ತೆ ಗಿಡಗಳು ನಮ್ಗೆ ಕೊಡೊ ಗಿಡಗಳು ಒಣಗಿ ಬಿಡ್ತಾವೆ ಒಣಗಿದಾಗ ಅವ್ಕು ಏನಿಲ್ಲ ನಾವು ಇದು ಮಾಡ್ತೀವಿ ಒಣಗಿಸಿ ಇದಕ್ಕೆ ಮಾಡಿ ಅದನ್ನು ಇದು ಮಾಡಿ ಆಮೇಲೆ ಇದು ಯಾಕಂದ್ರೆ ಹತ್ತಿಗೆ ಒಣಗಿಸ್ತೀವಿ ಅದನ್ನ ನೀರು ಕಟ್ತಿವಿ ನೀರು ಕಟ್ಟಿ ಆದ್ಮೇಲೆ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡೆದ್ರು ಕೂಡ ಒಣಗೋಗಿ ಬಿಡುತ್ತೆ ಭೇಷ್ ಬರುತ್ತೆ ಸ್ವಲ್ಪ್ ಇದಾಗೋದು ಒಂದೊಂದು ಒಣಗಿ ಬಿಡ್ತಾವೆ ಮತ್ತು ಈ ಮತ್ತು ಆಮೇಲೆ ಈರುಳ್ಳಿ ಈರುಳ್ಳಿಗೆ ನಾವು ಹೊಡಿತೀವಿ ಅವ್ಕು ಇದಾಗುತ್ತೆ ಕ್ಯಾರೆಟ್ ಕ್ಯಾರೆಟ್ಗು ಕೂಡ ಹೊಡಿತೀವಿ ಎಣ್ಣೆ ಅವ್ಕು ಆದರೂ ಕೂಡ ಒಣಗಿ ಒಣಗ್ತವೆ ಅವುಕೆಲ್ಲ ಎಣ್ಣೆ ಹೊಡಿಬೇಕು ಅದಕ್ಕಿದುಕ್ ಹೊಡಿಬೇಕು ಕ್ಯಾರೆಟಿಗೆ ಮತ್ತು ನೀರು ಕಟ್ಟಬೇಕು ಅದುಕು ಕಳೆ ತೆಗಿಸ್ಬೇಕು ಎಲ್ಲವುಕು ಕಳೆ ತೆಗಿಸ್ಬೇಕು ಕಳೆ ತೆಗಿಸ್ಬೇಕು ಕಳೆವು ತಕ್ಕೊಂತನೇ ಇರ್ಬೇಕು ಅದಕ್ಕೆ ಅದಕ್ಕೆ ಕಳೆ ತಕ್ಕೊಂತ ಇರ್ಬೇಕು ಅದಕ್ಕೆ ಕಳೆಕೆ ಅವುಕ್ಕೆಲ್ಲ ಮಾಡ್ಬೇಕು ಮತ್ತು ಇದು ಏನಂದರೆ ಇವೆಲ್ಲ ಮಾಡ್ತೀವಿ ಆಮೇಲೆ ಗೊಬ್ಬರ ಇದುಕು ಗೊಬ್ಬರ ಉಪ್ಪು ಉಪ್ಪು ಅದ್ರಾಗೆ ಉಪ್ಪು ಉಪ್ಪೂ ಹೀರ್ಯ ಕಾಂಪ್ಲೆಸು ಅವೆಲ್ಲ ಹಾಕ್ತೀವಿ ಹೀರ್ಯ ಕಾಂಪ್ಲೆಸ್ ಹಾಕ್ತೀವಿ ಹಾಕ್ತಿವಿ ಅದ್ಕೆ ಹಾಕಿ ಇದೆಲ್ಲ ಮಾಡಿ ಅದನ್ನ ಇದು ಮಾಡ್ತೀವಿ ಅದ್ರಾಗೆ ಇನ್ನಾವೂ ಒಣದ ಹಾಕಿದಾಗ ನಾವು ನೀರು ಕಟ್ಟಿ ಹಾಕಿರ್ತಿವಿ ಹಾಕಿ ಎಂಟು ದಿನ ನಾಲ್ಕು ದಿನದಲ್ಲಿ ಐದು ದಿನದಲ್ಲಿ ಆರು ದಿನದಲ್ಲಿ ಕಟ್ಟಲೇ ಬೇಕು ಅವಿಲ್ಲಾಂದರೆ ಒಣಗೋಗಿ ಬಿಡುತ್ತೆ ಪೂರಾ ಒಣಗ್ತವೆ ಅವು ಒಣಗಿದಾಗೆ ಒಣಗಿ ಹೋಗ್ತವಲ್ಲ ಮತ್ತು ನೀರು ಹೊಡಿಬೇಕು ಅದುಕ್ಕೆ ಮತ್ತು ಎಣ್ಣೆ ತರ್ಬೇಕು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹಂಗೆ ತಂದ ಎಣ್ಣೆ ಹೊಡ್ದು ಅವೆಲ್ಲ ಎಣ್ಣೆ ಇದು ಇದಕ್ಕೆಲ್ಲ ಮಾಡಿ ಅದ್ಕು ಇದು ಮಾಡ್ತಿವಿ ಅವಾಗ ಸ್ವಲ್ಪ್ ರಿಕವರಿ ಬರುತ್ತೆ ರಿಕವರಿ ಬಂದಾಗ ನಾವು ರಿಕವರಿಗೆ ಇದು ಮಾಡ್ತೀವಿ ಅವೆಲ್ಲ ಮಾಡ್ಕೊಂಡ್ ಮತ್ತು ಇದು ಮಾಡ್ತೆ ಅದ್ರಾಗೆ ಬೇಚಲೊ ಬಂದರೆ ಇದು ಮಾಡ್ತವೆ ಒಣಗಿರೋವು ಕಿತ್ತು ಬಿಡ್ತಿವಿ ಒಣಗಿರೋವು ಮತ್ತು ಯಾಕಂದರೆ ಅದು ಬಗಲಗಿಂದು ಮತ್ತು ಅದಕ್ಕೆ ರೋಗ ಬರುತ್ತೆ ರೋಗ ಬರುತ್ತೆ

ಅದಕ್ಕೆ ಹಾಕ್ತೀವಿ ಎಲ್ಲ ಗಿಡಗಳ್ ಹಾಕ್ತೀವಿ ಅದಕ್ಕೆ ಹಾಕಿ ಅದು ಏನಾಗುತ್ತೆ ಮಳೆಗಾಲಕ್ಕು ತಡ್ಕಾಳೋದಿಲ್ಲ ಬಿಸ್ಲುಗಾಲಕ್ಕು ತಡ್ಕಾಳೋದಿಲ್ಲ ಜಾಸ್ತಿ ಏನಾದ್ರುಕೂಡ ಇದು ಮಾಡ್ತೀವಿ ಅದ್ಕೆಲ್ಲ ಉಪ್ಪು ದೀನ್ಸವರಿ ಉಪ್ಪು ಗೊಬ್ಬರ ಎಲ್ಲ ಹಾಕ್ತೀವಿ ಗೊಬ್ಬರ ಅವ್ಕೆಲ್ಲ ಇದು ಹಾಕ್ತೀವಿ ಅದಕ್ಕೆ ಆಮೇಲೆ ಇದು ಅವೆಲ್ಲ ಹಾಕಿ ಅವಕ್ಕೆಲ್ಲ ಇದು ಮಾಡಿ ಇದು ಮಾಡಿ ಅವೆಲ್ಲ ಇದು ಮಾಡಿಸಿ ಅವ್ಕೆ ಮತ್ತು ನೀರು ಅವ್ಕೆಲ್ಲ ಗೊಬ್ಬರ ಹಾಕಿ ನೀ ಎಣ್ಣೆ ಹೊಡೆದು ಆಮೇಲೆ ಅದನ್ನ ಇದುನ್ನ ಏನೈತಿ ರಿಕವರಿ ಅಂತೇಳಿ ನೋಡ್ತೀವಿ ರಿಕವರಿ ಬಂದಾಗ ಅದಕ್ಕೆ ಇದುಕ್ಕೆ ಮಾಡಿ ಮಾಡ್ತೀವಿ